ನಾವು ಲೈಕ್ ಮಾಡೋದು ನಮ್ಗಿಷ್ಟ ಆಗಿರೋಂಥ ಪ್ರಾಂತ್ಯ ಯಾವುದು ಅಂತಂದರೆ ನನಗೆ ತುಂಬ ಬೀಚ್ಗಳಿಷ್ಟ ಆಗತ್ತೆ ಏನಕ್ಕೆ ಅಂತಂದರೆ ಬೀಚ್ಗಳು ಅಷ್ಟೇ ಪರ್ವತಗಳು ಅಷ್ಟೇ ಕಾಡುಗಳು ತುಂಬ ಇಷ್ಟ ಆಗುತ್ತೆ ಏನಕ್ಕೆ ಅಂತಂದರೆ ನಾವು ಅದು ಏನು ಮಾಡ್ತೀವಿ ಅಂತಂದರೆ ಆ ಬೀಚ್ ಮುಂದೆ ಹೋಗ್ ನಿಂತುಕೊಂಡ್ರೆ ಅದರಿಂದ ಬರೋ ಅಂಥ ಅಲೆಗಳ ಶಬ್ದ ಆಗಿರ್ಬೌದು ಮತ್ತು ಅದು ಅಲ್ಲಿನ ನೀರಿನ ವಾತಾವರಣ ಆಗಿರ್ಬೌದು ಮತ್ತು ಅಲ್ಲಿ ಸೂರ್ಯ ಹುಟ್ಟೋದು ಸೂರ್ಯ ಮುಳುಗೋದು ತುಂಬ ಚೆನ್ನಾಗ್ ಕಾಣಿಸುತ್ತೆ ಅದಕ್ಕೆ ನಾವು ಬೀಚನ್ನ ಇಷ್ಟಪಡ್ತೀವಿ ಕಾಡ್ಗಳು ಏನ್ತಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಕಾಡುಗಳಲ್ಲಿ ಏನು ಆಮ್ಲಜನಕದ ಪ್ರಮಾಣ ಹೆಚ್ಚಾಗಿರುತ್ತೆ ಏನಕ್ಕೆ ಅಂತಂದರೆ ಅಲ್ಲಿ ಮರಗಳು ಜಾಸ್ತಿ ಇರುತ್ತಲ್ವಾ ಅದರಿಂದ ಆಮ್ಲಜನಕದ ಪ್ರಮಾಣ ಹೆಚ್ಚಾಗಿರುತ್ತೆ ಮತ್ತು ಹಚ್ಚ ಹಸಿರಿನಿಂದ ಕೂಡಿರುತ್ತೆ ಅಲ್ಲಿ ಅಲ್ಲಿ ಪ್ರಾಣಿಗಳೆಲ್ಲ ಪ್ರಾಣಿಗಳು ಪಕ್ಷಿಗಳೆಲ್ಲ ವಾಸ ಮಾಡೋದನ್ನು ನಾವು ಕಾಣ್ಬೋದಾಗಿರುತ್ತೆ ಅದರಿಂದ ಕಾಡುಗಳೂ ಕೂಡ ತುಂಬ ಇಷ್ಟ ಆಗಿರೊ ಅಂಥ ಸ್ಥಳ ಆಗಿರುತ್ತೆ ಪರ್ವತಗಳು ಅಂತಂದರೆ ಪರ್ವತಗಳು ಏನಕ್ಕೆ ಅಂತಂದರೆ ಅದು ತುಂಬ ದೊಡ್ಡದಾಗಿರುತ್ತಲ್ವಾ ಪರ್ವತಗಳು ಅದು ತುಂಬ ಚೆನ್ನಾಗ್ ಕಾಣಿಸುತ್ತೆ ಈಗ ಕಾಡು ಬೀಚ್ಗಳು ಇರುತ್ತಲ್ವಾ ಕಾಡು ಬೀಚ್ಗಳೆಲ್ಲವು ತುಂಬ ಚೆನ್ನಾಗಿರುತ್ತೆ ಕಾಡುಗಳಲ್ಲಿ ಏನಂತಂದರೆ ಪ್ರಾಣಿ ಪಕ್ಷಿಗಳೆಲ್ಲ ವಾಸ ಮಾಡೋ ಅಂಥ ಸ್ಥಳ ಆಗಿರುತ್ತೆ ಬೀಚ್ಗಳು ಅಂತಂದರೆ ಮನೋರಂಜನೆಗೋಸ್ಕರ ಇರುತ್ತೆ ಏನಕ್ಕೆ ಅಂತಂದರೆ ಅಲ್ಲಿ ಹೋದಂತ ಜನಗಳೆಲ್ಲಾನೂ ಕೂಡ ಪ ಬೀಚ್ನಿಂದ ಆಚೆ ಬರೋದಕ್ಕಿಷ್ಟಪಡಲ್ಲ ಏನಕ್ಕೆ ಅಂದರೆ ಆ ನೀರಿನ ಶಬ್ದ ಆಗಿರ್ಬೋದು ಅಲೆಗಳಾಗಿರ್ಬೋದು ಅಲ್ಲಿನ ವಾತಾವರಣದಿಂದ ಅವ್ರು ಬರೋದಕ್ಕಿಷ್ಟಪಡೋದಿಲ್ಲ